ನಾವು ನಮ್ಮ ಕಚೇರಿಯಲ್ಲಿ ಆಗುವಂತಹ ಕಷ್ಟಗಳು ಅಥವಾ ಸಂಘರ್ಷಗಳನ್ನು ನಾವು ಮಾತನಾಡುವ ರೀತಿಯಿಂದ ಬಗೆಹರಿಸಿಕೊಳ್ಳಬಹುದು ಹೇಗೆಂದರೆ ಸಂಘರ್ಷಕ್ಕೆ ಒಳಗಾಗಿರುವಂತಹ ವ್ಯಕ್ತಿಯ ಮಾತಿನ ಬಗ್ಗೆ ನಮ್ಮ ಗಮನ ಇರಬೇಕು ಆತನ ಮಾತುಗಳಲ್ಲಿ ನಾವು ತಪ್ಪುಗಳನ್ನು ಸರಿಪಡಿಸುತ್ತಾ ಹಾಗೂ ತುಂಬ ಸಮಾಧಾನಕರವಾಗಿ ಮಾತನಾಡುವುದನ್ನು ಕಲಿಯಬೇಕು ಎಷ್ಟು ಸಮಾಧಾನದಿಂದ ಮಾತನಾಡುತ್ತೇವೋ ಹಾಗೆ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಮಾತಿನ ಮಾತಿಗೆ ನಾವು ವಾದ ಮಾಡುವುದನ್ನು ಕಡಿಮೆ ಮಾಡಬೇಕು ಮಾತನಾಡುವ ಸಂದರ್ಭಗಳಲ್ಲಿ ಅವಾಚ್ಯ ಪದಗಳನ್ನು ಬಳಸಬಾರದು ಇದರಿಂದ ನಾ ನಮ್ಮ ಮಾತಲ್ಲಿ ಅಥವಾ ಮಾತಿನ ಶೈಲಿಯಲ್ಲಿ ಕಷ್ಟಗಳು ಅಥವಾ ತೊಂದರೆಗಳು ಆಗುವಂತಹ ಸಂದರ್ಭಗಳು ಕಡಿಮೆಯಾಗುತ್ತವೆ ಹಾಗೂ ನಮ್ಮ ಮಾತುಗಳು ಬೇರೆಯವರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು ಕಷ್ಟಕ್ಕೆ ಆಗುವಂತಹ ಕೆಲಸಗಳನ್ನು ನಾವು ಮಾಡಬೇಕು ಸಂಘರ್ಷಗಳು ಎದುರಾಗದಂತೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಬೇರೆಯವರ ಮಾತಿಗೆ ನಮ್ಮ ಗಮನ ಹೋಗಬಾರದು ನಮ್ಮ ಕರ್ತವ್ಯ ನಿಷ್ಠೆಯನ್ನು ನಾವು ಪಾಲಿಸಬೇಕು ಬೇರೆಯ ಅಥವಾ ಬೇರೆಯವರ ಕೆಲಸದ ಬಗ್ಗೆ ನಾವು ಮಾತನಾಡಬಾರದು ನಮ್ಮ ಕೆಲಸದಲ್ಲಿ ನಾವು ಉತ್ಸುಕರಾಗಿ ಸಂತೋಷದಿಂದ ಮಾಡಬೇಕು ಸಂಘರ್ಷಗಳು ಎದುರಾಗುವ ಸಮಯದಲ್ಲಿ ನಮ್ಮ ಕರ್ತವ್ಯದಲ್ಲಿ ಆಗಿರುವಂತಹ ತಪ್ಪುಗಳ ಬಗ್ಗೆ ನಮಗೆ ಅರಿವಿರಬೇಕು ನಮ್ಮ ತಪ್ಪನ್ನು ಮೊದಲು ನಾವು ಸರಿಪಡಿಸಬೇಕು ನಮ್ಮ ತಪ್ಪನ್ನು ಗಮನಿಸದೆ ಬೇರೆಯವರ ಮಾತಿಗೆ ವಾದ ಮಾಡಬಾರದು ಹೀಗೆ ನಾವು ನಮ್ಮ ಉದ್ಯೋಗ ಅಥವಾ ಕಚೇರಿಯಲ್ಲಿ ಎದುರಾಗುವ ಸಂಘರ್ಷಗಳು ಅಥವಾ ಕಷ್ಟಕರ ಸನ್ನಿವೇಶಗಳನ್ನು ನಾವು ಬಗೆಹರಿಸಿಕೊಂಡು ನಮ್ಮ ಕೆಲಸದ ವಿಷಯದಲ್ಲಿ ನಾವು ಮಗ್ನರಾಗಿರುವುದು ತುಂಬ ಒಳ್ಳೆಯದು